ಹಾಂ ಹಾಂ ಮೇಡಮ್ ನಿಮ್ಮದು ಹೂವಿನ ಹೂವಿನ ಅಂಗಡಿ ಅಲ್ಲ ರಿ ಹಾಂ ಹೌದು ಮೇಡಮ್ ನಮ್ಮದು ನಾಳೆ ಒಂದು ಎಂಟನೇ ತಾರೀಕಿಗೆ ಒಂದು ಮ್ಯಾರೇಜ್ ಅದ ರೀ ಹಾಂ ಅದಕ್ಕೆ ಮ್ಯಾರೇಜ್ಗೆ ಫಂಕ್ಷನ್ನಿಗೆಲ್ಲ ಹೂವು ಬೇಕಾಗಿತ್ತು ನಿಮ್ಮಲ್ಲಿ ಯಾವ ಯಾವ ಹೂವು ಸಿಗ್ತಾವೆ ರೀ

ಆಮೇಲೆ ಮದ್ವೆ ಹಾಂ ಮೇಡಮ್ ನಮ್ಗೆ ಫಂಕ್ಷನಿಗೆ ಮದ್ವೆಗೆ ಮದು ಮದುಮಕ್ಕಳ ಹಾರ ಅಂತ ಒಂದು ದೊಡ್ಡ ಸೈಜಿಂದು ಒಂದು ಹಾರ ಎರಡು ಹಾರ ಬೇಕು ರೀ ಅದು ಒಂದು ಗುಲಾಬಿ ಮತ್ತು ದುಂಡು ಮಲ್ಲಿಗೆ ಹೂವಾಗ ಇದು ಮಾಡಿಕೊಡ್ತಾರಲ್ಲ ಆ ಥರ ಡೆಕೋರೇಟ್ ಮಾಡಿ ಅವು ಆಮೇಲೆ ಫಂಕ್ಷನಿಗೆ ಸಣ್ಣ ಫಂಕ್ಷನಿಗೆ ಎಲ್ಲ ಬೇಕಾಗುವಂಥ ಹೂವು ಹ್ಞೂ ಡೆಕೋರೇಷನ್ನಿಗೆ ಈಗ ಬೇರೆ ಬೇರೆ ಒಂದು ಸ್ವಲ್ಪ ಕೆ ಜಿ ಒಂದು ಕೆ ಜಿ ರೇಟಗ್ ಹೆಂಗೆ ಮೇಡಮ್ ನಿಮ್ದು ಈಗ ಎಲ್ಲಾ ಮಿಕ್ಸ್ ಹೂವು ಕೊಡ್ತೀರೋ ಬೇರೆ ಬೇರೆ ಕೊಡ್ತೀರೋ ಹ್ಯಾಂಗೆ ಕೊಡ್ತೀರ ಹೌದಾ ದಿನಕ್ಕೆ ನಾಲ್ಕು ಐದು ಕೆ ಜಿ ಬೇಕಾಗ್ತದೆ ಮೇಡಮ್ಮು ಆಮೇಲೆ ನಾಲ್ಕು ಇದು ಎರಡು ದೊಡ್ಡ ಸರ ಅದರಿ ಆಮೇಲೆ ನಾರ್ಮಲ್ಲ ಒಂದು ನಾಲ್ಕು ಸರ ಬೇಕು ರೀ ಹ್ಞೂ ಆಮೇಲೆ ನಿಮ್ಮ ರೇಟ ಹಾರಗೆ ರೇಟ್ ಏಳ್ನೂರು ತನಕ ಆಗ್ತದಾ ರೀ ಒಂದು ಮಾಲಿಗೆ ರೀ ನಮ್ಗೆ ಆ ಥರ ಈಗ ಒಂದೆರಡು ಮೂರು ನಾಲ್ಕು ಆರು ಆರು ಮಾಲೆ ಬೇಕಾಗ್ತೈತೆ ರೀ ಹ್ಞೂ ಹ್ಞೂ ಹಾಂ ಹಾಂ ಆಮೇಲೆ ಡೆಕೋರೇಷನ್ ಹೂವು ರೀ ಡೆಕೊ

ಹೌದಾ ಆಮೇಲೆ ಡೆಕೋರೇಷನ ಈಗ ನೀವೇ ಬಂದು ಮಾಡ್ತೀರೋ ನಿಮ್ಮ ಕಡಿನ ಜನ ಅಥವಾ ಹ್ಯಾಂಗೆ ರೀ ಎಷ್ಟು ಕೊಡ್ಬೇಕು ಆಗ್ತೈತ್ರಿ ಅದೇನು ಚಾರ್ಜ್ ಮಾಡ್ತೀರಿ ಅವು ಅದೇನು ಚಾರ್ಜ್ ಮಾಡ್ತೀರಿ ನಿಮ್ಗೆ ಹೌದು ರೀ ಹ್ಞೂ ರೀ ಹೌದಾ ನೀವು ಎಷ್ಟು ಲೇಬರ್ ಕಳ್ಸ್ತೀರ ನೀವು ಎಷ್ಟು ಜನ್ರ ಕಳ್ಸ್ತೀರ ರೀ ಇಬ್ಬರು ಅಂದರೆ ಲೇಬರ್ ಅವ್ರ್ದು ಇಬ್ಬರದು ಲೇಬರ್ರು ಚಾರ್ಜು ಆಮೇಲೆ ನಿಮ್ಮ ಹೂವಿಂದು ಚಾರ್ಜು ಎಲ್ಲಾ ಕೊಡಬೇಕಾಯ್ತದ ಹಾಂ

ಹೌದು ರೀ ನಮ್ಗೆ ಈಗ ನಾಳೆ ಇಲ್ಲಾ ನಾಡ್ದು ಫಂಕ್ಷನ್ ಇದೆ ಅಲ್ಲ ರಿ ಫಂಕ್ಷನ್ನಿಗೆ ನಮ್ಗೆ ಒಂದು ದಿವಸ ಮೊದ್ಲು ನೀವು ಎಲ್ಲಾ ಇದು ಮಾಡ್ಬೇಕಲ್ಲ ಡೆಕೊರೇಷನ್ ಮಾಡ್ಬೇಕಲ್ಲ ಹ್ಞೂ

ಹೌದು ರಿ ಹ್ಞೂ ಆಯಿತು ಮೇಡಮ್ ಹಂಗಾದ್ರೆ ನಾನು ನಿಮ್ಗೆ ಎಲ್ಲ ಫಿಕ್ಸ್ ಮಾಡಿ ನಿಮ್ಗೆ ಹೇಳ್ತೇನೆ ರೀ ನಿಮ್ಮ ಪೇಮೆಂಟು ನಿಮ್ಮ ಏನು ಲೇಬರ್ ಬರ್ತಾರೆ ಅಲ್ಲ ಅವರು ಲೇಬರ್ ಚಾರ್ಜು ಹೂವಿನ ಬೇರೆ ಹಾಕಿ ಆಯ್ತು ಮೇಡಮ್ ಅವರೆ ಎಲ್ಲಾ ಕೊಡೋಣನ್ರೀ ಹಾಂ ಅದು ನಮ್ಗೆ ಫಂಕ್ಷನ್ಗೀಗ ಯಾವುದು ಇದು ಮಾಡಬ್ಯಾಡ್ರಿ ಅದು ಕರೆಕ್ಟ್ ಹಾಂ ನಾಳೆ ಆಯ್ತು ನಾಳೆ ಹಾಗಾದ್ರೆ ಕಳಿಸಿಕೊಟ್ಟು ಬಿಡಿರಿ ಹ್ಞೂ ನಿಮಗೆ ಪೇಮೆಂಟ್ ಎಷ್ಟಾಗತ್ತೆ ಅಷ್ಟು ಪೇಮೆಂಟ್ ಮಾಡ್ತೀನಿ ಹ್ಞೂ ಆಯ್ತು ಆಯ್ತು ಮಿಸ್ ಮಾಡಬ್ಯಾಡ್ರಿ ಮತ್ತೆ ಹ್ಞೂ ಸರಿ ಸರಿ ಓಕೆ